ಭಾರತೀಯ ಮನೋರಂಜನಾ ಕ್ಷೇತ್ರದೊಳಗೆ ಮೊದಲೆಲ್ಲಾ ಬಯಲಾಟ ನಾಟಕ ಯಕ್ಷಗಾನ ಕ್ರೀಡೆಗಳು ಕುಸ್ತಿ ಕ್ರಿಕೇಟ್ ಕಬಡ್ಡಿ ಹಾಡುಗಾರಿಕೆ ಮತ್ತು ಸಿನ್ಮಾ ಇಂಥವೆಲ್ಲ ಮನೋರಂಜನೆ ಆಗಿದ್ದವು ಆ ನಂತರ ಬರ್ತಾ ಬರ್ತಾ ರೇಡಿಯೋ ಕಂಡು ಹಿಡಿದ್ರು ರೇಡಿಯೋ ಬಂತು ಇದರಲ್ಲಿ ಹಾಡು ರೂಪಕ ನಾಟಕ ದೇಶ ವಿದೇಶದ ಸುದ್ದಿ ದೇಶದ ಒಳಗಿನ ಸುದ್ದಿ ಹೊರಗಿನ ಸುದ್ದಿ ಎಲ್ಲ ಜನರಿಗೆ ಒಂದು ರೀತಿ ಮನರಂಜನೆಯ ಒದಗಿಸ್ತಿದ್ವು ಅವೆಲ್ಲ ಜನರ ಮನೋರಂಜನೆ ವಿಷ್ಯವೂ ಆಗಿದ್ದವು ದಿನ ಕಳೆದಂತೆ ಏನಾಯ್ತು ಟಿವಿ ಬಂತು ಟೆಲಿವಿಷನ್ ಬಂತು ಬಂದಮೇಲೆ ಅದರ ಮೇಲಂತೂ ಅದು ಟೆಲಿವಿಷನ್ ಬಂದಮೇಲಂತೂ ಜನರಿಗೆ ಮನೋರಂಜನೆಗೆ ಲೆಕ್ಕವೇ ಇಲ್ದಂಗಾಯ್ತು ಮೊದಲೆಲ್ಲ ಒಂದು ಎರಡು ಇದ್ದ ಚಾನಲ್ಲುಗಳ್ ಏನಾಗ್ಬಿಟ್ವು ಬರ್ತಾ ಬರ್ತಾ ಹತ್ತು ಇಪ್ಪತ್ತು ಐವತ್ತು ನೂರು ಈ ರೀತಿ ಹಾಗೆ ಬೆಳಿತಾನೇ ಹೋದವು ಅದ್ರ ಜೊತೆಗೆ ಮನರಂಜನೆ ಕಾರ್ಯಕ್ರಮಗಳು ಜಾಸ್ತಿ ಆಗ್ತಾ ಹೋದವು ಸಿನಮಾ ನಾಟಕ ಹಾಡು ನೃತ್ಯ ಇವು ಬೆಳೀತಾ ಹೋದವು ಈಗಂತೂ ಮೊಬೈಲ್ ಬಂತು ಜಗತ್ತೊಳಗೆ ಕೈ ಒಳಗೆ ಸಿಕ್ಬಿಟೈತಿ ಮೊಬೈಲ್ ಬಂದಮೇಲೆ ಮನರಂಜನೆ ಇನ್ನೂ ಜಾಸ್ತಿ ಆಗ್ಬಿಟೈತೆ ಜನರಿಗೆ ರೀಲ್ಸ್ ಮಾಡೋದು ಆಮೇಲೆ ಶಾರ್ಟ್ ವೀಡ್ಯೋ ಮಾಡೋದು ಇದೆಲ್ಲ ಮನೋರಂಜನೆ ಆಗ್ಬಿಟ್ಟಿದೆ ಜನರಿಗೆ ನಮ್ಮ ದೇಶದ ಮುಖ್ಯ ಮನರಂಜನೆ ಪ್ರಕಾರ ಅಂದ್ರೆ ನಾಟಕ ಸಿನ್ಮಾ ಯಕ್ಷಗಾನ ಬಯಲಾಟ ನೃತ್ಯಗಳು ಭರತನಾಟ್ಯ ಈಗಂತು ಟಿವಿ ಮೊಬೈಲ್ ಇವನ್ನು ಹಾಂ ಹೇಳ್ಬೌದು ಆಮೇಲೆ ಕ್ರಿಕೇಟ್ ಫುಟ್ಬಾಲ್ ಕಬಡ್ಡಿ ಚೆಸ್ ಹಾಕಿ ಇವೆಲ್ಲವೂ ಮುಖ್ಯವಾದ ಮನರಂಜನೆಯ ಪ್ರಕಾರವೇ ಆಗಿವೆ ಯಾಕಂದ್ರೆ ಆಟದ ಕ್ಷೇತ್ರ ಒಳಗೆ ಆಸಕ್ತಿ ಇರುವಂಥವ್ರು ಆಟದ ಮುಖಾಂತರ ಮನರಂಜನೆ ಕಂಡ್ಕೊತಾರೆ ಭಾರತದೊಳಗಿನ ಜನರು ಹೆಚ್ಚಾಗಿ ಸಿನಿಮಾ ಕ್ರಿಕೇಟ್ ಫುಟ್ಬಾಲ್ ಚೆಸ್ ಹೀಗ್ ಆಮೇಲೆ ಹಾಸ್ಯ ಪ್ರಧಾನ ಚಲನಚಿತ್ರ ಭಾಳ ಇಷ್ಟಪಡ್ತಾರೆ ಆಮೇಲೆ ಇನ್ನೊಂದೇನಂದ್ರೆ ಕುಟುಂಬ ಸಮೇತ್ವಾಗಿ ಹೋಗಿ ನೋಡ್ಬೇಕು ಅದ್ರೊಳಗೆ ಅಶ್ಲೀಲತೆ ಇರ್ಬಾರ್ದು ಮತ್ತು ನೋಡಿದ ತಕ್ಷಣ ಎಲ್ಲರೂ ಕುಂತು ನೋಡೋ ಹಾಗ್ ಇರ್ಬೇಕು ಮತ್ತು ನೋಡಿ ಆ ಚಿತ್ರದಿಂದ ಏನಾದ್ರೂ ಒಂದು ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಬಂದಿರ್ಬೇಕು ಅಥವಾ ಒಬ್ರು ಯಾರು ಅಪರಾದೀ ಮಾಡೋರು ಇದರ ಅಪರಾಧ ಮಾಡೋರಿದ್ರೆ ಅವ್ರು ತಿಳ್ಕೊಂಡು ಸುಧಾರಣೆ ಆಗ್ಬೇಕು ಈ ರೀತಿ ಒಂದು ಏನಾದರೂ ಸಮಾಜಕ್ಕೊಂದು ಸಂದೇಶ ಇರ್ಬೇಕು ಅದನ್ನು ಮುಖ್ಯವಾಗಿ ಈಗ ಜನರು ಬಯಸ್ತಾ ಇದ್ದಾರೆ